ಹಲೋ ಹಾಂ ನಾವು ಇಲ್ಲಿ ಇದ್ದೇವೆ ರೀ ನಾವು ಒಂದು ಗಾಡಿ ಬೇಕಾಗಿತ್ತು ರೀ ನಮ್ಗೆ ಟೂರಿಸ್ಟ್ ಏಜೆಂಟ್ರು ಏನು ರೀ ಹಾಂ ನಾವು ವೀರಭದ್ರೇಶ್ವರ ದೇವ್ಸ್ಥಾನಕ್ಕೆ ಹೊಗಾಕೆ ನಾಳೆ ಡ್ರೈವರ್ ಗಾಡಿ ಬೇಕಾಗಿತ್ತು ರೀ ಅದಕ್ಕೆ ನಮ್ಗೆ ಲಕ್ಸುರಿ ಬೇಕಾಗಿತ್ ರೀ

ನಮ್ಗ ಒಂದು ದಿವ್ಸ ಹೋಗುದು ಒಂದು ದಿವ್ಸ ಬರುದು ಎರಡು ದಿವ್ಸ ಬೇಕು ರೀ

ನಮ್ಗ ಒಂದ್ನೂರ ನಲವತ್ತು ಕಿಲೋಮೀಟ್ರ್ ಆಕೈತಿ ನೋಡ್ರಿ ಅಪ್ ಆ್ಯಂಡ್ ಡೌನು

ಆಯ್ತು ಕಿಲೋಮೀಟ್ರ್ ಮೇಲೆ ಕೊಡ್ರಲ್ಲ

ನಾವು ರೈವರ್ ರೀ

ಮುಂಜಾನೆ ಒಂಬತ್ತು ಗಂಟೆಗೆ ರೀ

ಹಾಂ ಹಾಂ ಅಷ್ಟು ಮಾಡ್ರೆಲ್ಲ ಸರ್ ಹಾಂ ಹಾಂ